ತುಮಕೂರಿನಲ್ಲಿ ಲಭ್ಯವಿರುವಂತಹ ಸಾರಿಗೆಗಳ್ನ ನಾವು ಲೆಕ್ಕ ತೊಗೋಬೇಕು ಅಂದರೆ ಮೊದಲ್ನೇದಾಗಿ ನಾವು ತೊಗೋಬೇಕಾಗ್ತದೆ ಒಂದು ಸರ್ಕಾರಿ ವಾಹನ ಅದು ಸರ್ಕಾರಿ ಬಸ್ಸು ಇದರಿಂದ ತುಂಬ ಜನರಿಗೆ ಉಪಯೋಗವಾಗಿದೆ ಅದರಲ್ಲಿ ಕೂಡ ಕುಮಾರ ಇವರು ಸಿದ್ಧರಾಮಯ್ಯ ಅವರ ಸರ್ಕಾರದಿಂದ ಸರ್ಕಾರಿ ಬಸ್ಸುಗಳನ್ನೆಲ್ಲ ಮಹಿಳೆಯರಿಗೆ ಉಚಿತವಾಗಿ ಬಿಟ್ಟಿರೋದರಿಂದ ಅದು ತುಂಬ ಅಂದರೆ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲ ವಿದ್ಯಾರ್ಥಿ ಪಾಸನ್ನು ಮಾಡಿಕೊಟ್ಟಿದಾರೆ ಅದರಿಂದ ಯಾವುದೇ ರೀತಿಯಂತಹ ವಿದ್ಯಾರ್ಥಿಗಳಿಗೆ ಉಪಯೋಗ ಇಲ್ಲ ಆದರೆ ಈಗ ಕೆಲಸಕ್ಕೆ ಹೋಗ್ತಿರೋಂತಹ ಮಹಿಳೆಯರಿಗೆ ಹಾಗೂ ಮುಪ್ಪಾದವರಿಗೆ ಎಲ್ಲಿಗಾದ್ರೂ ಹೋಗಬೇಕು ಬರಬೇಕು ಅನ್ನೋದಿದ್ದರೆ ಅವರಿಗೆ ತುಂಬ ಯೂಸ್ಫುಲ್ ಆಗ್ತದೆ ಅವ್ರು ಅದನ್ನು ಉಪಯೋಗ ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ಓಡಿ ಓಡಾಡ್ತಾ ಇದ್ದಾರೆ ನಾವು ಕಣ್ಣಾರೆ ನೋಡಿದ್ದೇವೆ ಬಟ್ ಆದರೆ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳ ಜೀವನಕ್ಕೆ ಅದು ತುಂಬ ಪ ಇದು ಪರಿಣಾಮ ಕೊಡ್ತಾ ಇದೆ ಎಂತಕ್ಕಂದರೆ ತುಂಬ ಜನ ಬಸ್ನಲ್ಲಿ ಪ್ರಯಾಣ ಮಾಡೋದರಿಂದ ಬಸ್ಗಳ ಸಂಖ್ಯೆ ಕಡಿಮೆ ಇದೆ ಬಟ್ ಪ್ರಯಾಣ ಮಾಡೋವ್ರ ಸಂಖ್ಯೆ ಜಾಸ್ತಿ ಇದೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಿಂತುಕೊಂಡು ಹೋಗುವಂತಹ ಸಂದರ್ಭಗಳನ್ನ ನಾವು ನೋಡಿದ್ದೇವೆ ಮತ್ತು ಮಕ್ಕಳು ಶಾಲಾ ಮಕ್ಕಳುಗಳು ತಡವಾಗಿ ಶಾಲೆಯನ್ನು ತಲುಪ್ತಾ ಇದ್ದಾರೆ ಯಾಕಂದರೆ ಬಸ್ಸುಗಳಲ್ಲಿ ತುಂಬ ರಶ್ ಇರೋದರಿಂದ ಬಸ್ಸುಗಳನ್ನು ನಿಲ್ಲಿಸುವಂತಹ ಸ್ಥಳದಲ್ಲಿ ನಿಲ್ಲಿಸೋದಿಲ್ಲ ಅದನ್ನು ಬೇರೆ ಕಡೆ ಹೋಗಿ ನಿಲ್ಲಿಸೋಂತಹ ದುಸ್ಸಾಹಸಗಳನ್ನು ಡಾ ಬಸ್ ಚಾಲಕರು ಮಾಡ್ತಾರೆ ಹಾಗೆಯೇ ಕಂಡಕ್ಟರ್ಗಳು ಕೂಡ ಬಸ್ಸು ಅಂದರೆ ಮಹಿಳೆಯರ ಮೇಲೆ ದಬ್ಬಾಳಿಕೆ ಮಾಡೋದು ಇದು ಕೆಲವೊಂದು ಘಟನೆಗಳನ್ನು ನಾವು ಜಾಲತಾಣಗಳಲ್ಲಿ ನೋಡಿದ್ದೇವೆ ಹಾಗೇ ಬೇರೆ ತೊಗೋಬೇಕು ಅಂದರೆ ಆಟೋ ತ್ರಿಚಕ್ರ ವಾಹನ ಆಟೋವನ್ನು ತೊಗೊಂಡರೆ ಅದು ಬಸ್ಸಿಗೆ ಮತ್ತು ಆಟೋಗೆ ತುಂಬ ಏನೂ ದುಬಾರಿ ಅನ್ನಿಸೋದಿಲ್ಲ ಬಸ್ನಲ್ಲಿ ಹತ್ತು ರೂಪಾಯಿ ತೊಗೊಂಡರೆ ಆಟೋನಲ್ಲಿ ಇಪ್ಪತ್ತು ರೂಪಾಯಿ ತೊಗೋತಾರೆ ಆದರೆ ಕೆಲವೊಬ್ರು ಕೂಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇರೋಂತಹ ಮಹಿಳೆಯರಿಗೆ ಅದು ಅದನ್ನೂ ಕೊಡಲಿಕ್ಕೆ ಕಷ್ಟ ಆಗ್ತದೆ ಅಲ್ಲವಾ ಆದ್ದರಿಂದ ಮುಂಚೆ ಸ್ವಲ್ಪ ತಡ ಆಗ್ತದೆ ಅಂದರೆ ನಾವು ಆಟೋನಲ್ಲಿ ಹೋಗ್ತಾ ಇದ್ವಿ ಯಾಕಂದರೆ ದುಡ್ಡಿನ ಮುಖ ನೋಡೋದೆಂಥದ್ದು ಇದೆ ಪರವಾಗಿಲ್ಲ ಹೋಗುವ ಇಲ್ಲೇ ಹತ್ತು ರೂಪಾಯಿ ಕೊಡ್ತೇವೆ ಅದ್ರ ಬದಲು ಆಟೋಗೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಬೇಗ ಕರ್ಕೊಂಡೋಗಿ ಅವ್ರು ತಲ್ಪಿಸ್ತಾರೆ ನಮಗೆ ಬೇಕಾದ ಸ್ಥಳದಲ್ಲಿ ಅಂತ ಹೇಳಿ ಆದರೆ ಈಗೆಂತ ಮಾಡ್ತೇವೆ ಅಂದರೆ ಬಸ್ಸಿಗೋಸ್ಕರ ಅಂದರೆ ನಾವು ಅರ್ಧಗಂಟೆ ಮುಂಚೆನೇ ಬಂದು ಕಾಯ್ತೇವೆ ಏಯ್ ಸರಿ ಬರ್ತದೆ ಬಸ್ ಬರ್ತದೆ ಅಂತೇಳಿ ಅರ್ಧಗಂಟೆ ಮುಂಚೆನೇ ಬಂದು ಕಾಯೋ ಅಂತಹ ಆ ಕ್ಷಣಗಳನ್ನು ಆ ಸಮಯಗಳು ಬಂದಿವೆ ಆಟೋನಲ್ಲಿ ಹೋಗೋವ್ರು ಬರೋವ್ರು ಕಡಿಮೆಯಾಗಿದಾರೆ ಅದೇ ರೀತಿ ಅವರ ಹೊಟ್ಟೆಪಾಡು ಕೂಡ ನಿಂತಿದೆ ಅಂತ ನನ್ನ ಅನ್ ಅನಿಸಿಕೆ ತುಮ್ಕೂರಿನಲ್ಲಿ ನೋಡಬೇಕಂದ್ರೆ ತುಂಬ ಜನರು ಕಾಯೋ ಬಸ್ಸಿಗೆ ಕಾಯೋ ಅಷ್ಟು ಬೇರೆ ಇನ್ನೆಲ್ಲೂ ಕೂಡ ಕಾಯೋದು ನಾನು ನೋಡೇ ಇಲ್ಲ ಹಾಗೇ ಮೂರನೇದು ಬಂದು ನಮ್ಮ ಮನೆಯಲ್ಲಿರತಕ್ಕಂಥ ವಾಹನಗಳು ಕಾರಾಗಲಿ ಬೈಕಾಗಲಿ ಪ್ರತಿಯೊಂದು ವಾಹನಗಳನ್ನು ತೊಗೊಂಡರೆ ಅವೂ ಕೂಡ ಸಾರಿಗೆಯೇ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅವನ್ನು ನಾವು ಯೂಸ್ ಮಾಡ್ಕೋಬೋದು ಅದನ್ನು ನಮ್ಮ ಪರಿಸ್ಥಿತಿಗನುಗುಣವಾಗಿ ನಾವು ಅದನ್ನು ಉಪ್ಯೋಗಿಸ್ಕೊಂಡ್ರೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ತುಮ್ಕೂರಿನಲ್ಲಿ ಪ್ರತಿ ಎಲ್ಲ ದ ರಾಜ್ಯಗಳಲ್ಲೂ ಜಿಲ್ಲೆಗಳಲ್ಲೂ ಕಂಡುಬರುವಂತಹ ಸಾರಿಗೆ ಸ್ಥಳೀಯ ಸಾರಿಗೆಗಳೇ ನಮ್ಮಲ್ಲೂ ಕೂಡ ಕಂಡುಬರುತ್ತವೆ ಬೇರೆ ಹೊಸದಾಗಿ ಯಾವುದೂ ಇಲ್ಲ ಈಗ ಹೊಸದಾಗಿ ಬಂದಿರೋದು ಅಂದರೆ ಓಲಾ ಹೌದು ಓಲಾ ಅನ್ನೋದು ಕೂಡ ತುಂಬ ಒಳ್ಳೆಯ ಒಂದು ಥೀಮ್ ಅಂತ ಹೇಳ್ಬೋದು ಈಗ ಹೊಸದಾಗಿ ಅದನ್ನು ಪ್ರಾರಂಭ ಮಾಡಿದ್ದಾರೆ ನೋಡಬೇಕು ಅದನ್ನು ಕೂಡ ಜನ ಹೇಗೆ ಅದನ್ನು ಪಡ್ಕೋತಾರೆ ಅದನ್ನು ಹೇಗೆ ನಮ್ಮ ಜೀವನದಲ್ಲಿ ಅಳ್ವಳ್ಸ್ಕೊತಾರೆ ಅನ್ನೋದನ್ನು ನಾವೂ ಕೂಡ ನೋಡಬೇಕು ಇನ್ನೂ ಅದರ ಬಗ್ಗೆ ತುಂಬ ಇನ್ನೂ ತಿಳಿದುಕೊಂಡಿಲ್ಲ ನೋಡಬೇಕು